ನನಗೆ ಈ ರೀತಿಯ ಒಂದು ಸಂದರ್ಭದ ಅನುಭವ ಭಾಳ ಸಾರಿ ಆಗಿದೆ ಎ ನನಗೆ ಏನು ಇನ್ನೇನು ಚಿತ್ರವನ್ನು ಬಿಡಿಸಬೇಕು ಆ ಸಮಯದಲ್ಲಿ ಏನು ಬಿಡಿಸೋದು ಅಥವಾ ಏನು ಮಾಡೋದು ಅಂತ ಎಷ್ಟೊಂದು ಸಾರಿ ನನಗೆ ತಿಳಿ ತಿಳಿಯೋದಿಲ್ಲ ಆ ಸಮಯ್ದಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲವನ್ನೂ ಬದಿಗಿಟ್ಟು ಒಂದು ಅರ್ಧ ಗಂಟೆ ಕಾಲ ಅಥವಾ ಒಂದು ಗಂಟೆಯ ಕಾಲ ದೀರ್ಘವಾಗಿ ಯೋಚನೆ ಮಾಡೋದು ಅಥವಾ ಮೆಡಿಟೇಟ್ ಮಾಡೋದು ಈ ಈ ಈ ಥರ ಮಾಡಿದಾಗ ನನಗೆ ಒಂದು ಐಡ್ಯಾ ಅಥವಾ ನನ್ನ ಮನಸ್ಸಲ್ಲಿ ಏನಾದ್ರೊಂದು ಒಂದು ಕಲ್ಪನೆ ಬರುತ್ತದೆ ಆವಾಗ ನನಗೆ ಈ ಚಿತ್ರ ಬಿಡ್ಸೋಕ್ಕೆ ನನಗೆ ಅದು ಬಹಳ ಸಹಾಯ ಮಾಡ್ತದೆ